ಶಂಕರ್ ಅಲ್ಲ ರೀ ನಮಗೆ ಸ್ವಲ್ಪ ಅರಾಮು ಇಲ್ಲ ರೀ ಸೊಲ್ಪ ಕಾಲು ನೋವು ಸೊಲ್ಪ ಬೆನ್ನು ನೋವು ಇದೆ ರೀ ಅದಕ್ಕೇ ಬರಂದು ಏನ್ರಿ ಇರ್ತೀರಾ ಏನ್ರಿ ನೀವು ದವಾಖಾನ್ಯಾಗ ಈಗ ಕಾಲ್ ನೋವು ಭಾಳ ಆಗ್ಬಿಟ್ಟೈತೆ ರೀ ನಡೆಯಕ ನೋವು ಆಗ್ಬಿಟ್ಟೈತೆ ರೀ ಬೆನ್ನು ನೋವುನು ಜಾಸ್ತಿ ಐತಿ ಅದಕ್ಕೆ ಮತ್ತು ನೀವು ಇರ್ತೀವಿ ಅಂದರೆ ನಾವು ಬರ್ತೀವಿ ರೀ ಎಲ್ಲಿ ಬರ್ಬೇಕು ಅನ್ನೋದು ಹೇಳ್ಬೇಕು ನೀವು ಬಿದ್ದಿಲ್ಲ ರೀ ಅವ ಏನೂ ಇಲ್ಲ ಹಾಗ ಎದ್ದು ಮ್ಯಾಗ ಮಕ್ಕೊಂಡೇ ಮಕ್ಕೊಂಡು ಮ್ಯಾಗ ಎದ್ದು ಮ್ಯಾಗ ಅದೇ ಅಡ್ಡಾಡಕ್ಕ ಬರೋದಿಲ್ಲ ರೀ ಮೊಣಕಾಲು ನೋವು ಜಾಸ್ತಿ ಯಾವುದು ಸ್ಕ್ಯಾನಿಂಗ್ ಏನು ಮಾಡ್ಸಿಲ್ಲ ರೀ ಅದೇ ನಿಮ್ಮ ಹತ್ರ ಕೇಳಿದ್ವಿ ರೀ ಒಬ್ಬರನ್ನ ಇಲ್ಲಿ ಚೆನ್ನಾಗಿ ನೋಡ್ತಾರೆ ನೋಡಿ ಅಂದರು ಡಾಕ್ಟ್ರು ಅದಕ್ಕೆ ನಿಮಗೆ ಕಾಲ್ ಮಾಡಿದ್ವಿ ಅದಕ್ಕೆ ನೀವು ಎಲ್ಲಿ ಇರ್ತೀವಿ ಅಂದರೆ ನೀವು ಬರ್ರಿ ಅಂದರೆ ನಾವು ಬರ್ತೀವಿ ಇಲ್ಲಿಕ್ರ ನಾವು ನಾಳೆ ಬಂದು ನಾಳೆ ಬರ್ತೀವಿ ಹೆಂಗೆ ಅಂತೀರ ಹಾಗೆ ಹ್ಞೂ ಹೌದೇನು ಟಿವ್ ಟಿವ್ ಹೊಡಿತಾ ಇರ್ತೈತಿ ರೀ ಮೊಣಕಾಲು ಸಣ್ಣವ್ರು ಇದ್ದಾಗ್ಲಿದ್ದ ಬಿದ್ದಿಲ್ಲ ರೀ ಇತ್ತೀಚಿಗೆ ಯಾಕಾ ಸಣ್ಣವ್ರಿದ್ದಾಗಿಂದ ಬಿದ್ದಿರೆ ಬೇಕೇನು ರೀ ಅದು ಇವಾಗ ಸ್ವಲ್ಪ ನೋವು ಕಾಣ್ಸೋಕೆ ಕುಂತಿತ್ರೆ ಇವಾಗ ನೋವು ಕಾಣ್ಸೋಕ್ಕೆ ಕುಂತಿತೆ ಅದಕ್ಕೆ ನಿಮ್ಮ ಹತ್ರ ನೋಡೋನಂತ ಡಾಕ್ಟ್ರು ಚೆನ್ನಾಗದಾರ ಅಂದ್ರ

ಅದು ಯಾವ್ದು ಅದ್ರ ಗುಳಿಗೆ ಹೇಳಿ ರೀ ನೋಡಿ ನೀವು ನಾಳೆ ಬರ್ತೀವಿ ಅಂದರಲ್ಲ ಆದರು ಇದು ಹೇಳಿ ರೀ ನಾವು ತಗೊಂಡು ಮತ್ತೆ ನೀವು ಬಂದ ಮೇಲೆ ಫೋನ್ ಹಚ್ಚಿ ರೀ ನಾವು ಬರ್ತೀವಿ ರೀ ಬೇಕಾರೆ ಒಬ್ಬರು ಡಾಕ್ಟ್ರ ಹತ್ತಿರ ತೋರ್ಸಿದರೆ ಅದು ಏನು ಮೇಲೆ ಆಗಿಲ್ಲ ರೀ ಅದೇ ನಿಮ್ಮ ಹತ್ರ ಕೇಳೋಣ ಅಂತ ನಾವು ಕಾಲ್ ಮಾಡಿದ್ವಿ

ಹಾಂ ಯಾಕೆ ಆಯ್ತು ಅಲ್ಲಿ ರೀ ಸರ್ ಎಲ್ಲಿ ಬರ್ಬೆಕು ರೀ ಸರ್ ಹ್ಞೂ ಆಯ್ತು ಆಯಿತು